ಹೌದೂ ಎ ಹಾಂ ಹಾಂ ಅದೂ ಬೇರೆಯೆನಲ್ಲ ನಮಗೆ ಕೂಡ ಹಲವು ಕಂಪ್ಲೇಂಟ್ಗಳು ಬಂತು ಅದೂ ನಾವೂ ಈ ಟ್ಯಾಂಕಿನಲ್ಲಿ ನೀರು ತುಂಬಿಸುವಾಗ ಅಲ್ಲಿ ಆ ಕೊಳದಲ್ಲಿದದ್ದು ಅದ್ರ ಮಳೆ ಎಲ್ಲಾ ಪ್ರಮಾಣ ಕಡಿಮೆ ಅಲ್ಲಿ ನೀರನ್ನ ಕೊ ಕಡಿಮೆಯಾಗಿ ಆ ತಳಭಾಗದಲ್ಲಿದ್ದ ನೀರನ್ನು ಕೂಡ ಇದರಲ್ಲಿ ಪಂಪ್ ಮಾಡಿ ಬಿಟ್ಟೆವು ಅದು ಇಲ್ಲಿ ಸ್ವಲ್ಪ ಕೆಸರು ಬಂದು ಕೆಳಭಾಗ ನಿಂತಿತು ಆದ್ರಿಂದ ಅದು ಗೊತ್ತಾದ್ದು ನಮಗೆ ಮತ್ತು ಅದಕ್ಕೇನು ಮಾಡಿದ್ದೇವೆ ಅಂತೇಳಿದ್ರೆ ಅದು ಕೂಡಲೆ ಕಂಪ್ಲೆಂಟ್ ಬಂದ ಕೂಡಲೆ ಅದಕ್ಕೆ ಬೇಕಾದ ಕ್ರಮಾ ಕೈಗೊಂಡಿದ್ದೇವೆ ತೋರ್ಸೊರಿಗೆ ಬೇಕಾದಂಥ ತೋರಿಸಿದ್ದೇವೆ ಆಮೇಲೆ ಶುದ್ಧೀಕರಿಸಿದ್ದೇವೆ ಹಾಂ ಆಮೇಲೆ ಯಾವ ರೀತಿಯಲ್ಲಿ ಕೂಡ ನೀರು ಕಲುಶಿತವಾಗದಂತೆ ಮುಂದಿನ ಕ್ರಮವನ್ನು ಕೈಗೊಂಡಿದ್ದೇವೆ ನೀವೇನ್ ಅದರ ಬಗ್ಗೆ ಇನ್ನು ಹೌದು ಅದು ಖಂಡಿತ ನಿಮ್ಮಲ್ಲಿ ಸ್ವಲ್ಪ ಹೌದು ಅಷ್ಟು ತಳಮಟ್ಟದ ನೀರು ಬಂದದ್ದು ಅದು ಗೊತ್ತಿಲ್ಲದೆ ಹೋಯ್ತು ಅದು ಯಾಕಂದರೆ ಪಂಪ್ ಮಾಡುವಾಗ ಹಾಂ ಇಂಥದ್ ಆಗಲಿಲ್ಲಲ್ಲ ಹಾಂ ಆಗಿಲ್ಲ ಹಾಗೆ ಹಾಂ ಇಲ್ಲ ಇಲ್ಲ ನಾವು ಅದ್ಕೆ ಕೂಡಲೇ ಅದಕೆ ತಕ್ಕ ಕ್ರಮವನ್ನು ಕೈಗೊಂಡಿದ್ದೇವೆ ಹೌದೌದೌದೌದು ಇನ್ನು ಮುಂದೆ ಯಾವ ರೀತಿಯಲ್ಲಿ ಕೂಡ ಶುದ್ಧ ನೀರೆ ಬರ್ತದೆ ಹಾಂ ಹಾಂ ಕೆಸರು ನೀರಂತೆ ನಮಗ್ ಗೊತ್ತಾದ್ದು ಮತ್ತು ಅದಕೆ ಬೇಕಾಗಿರೊ ಕ್ರಮ ಕೈಗೊಳ್ಬೇಕಲ್ಲ ಶುದ್ದೀಕರಿಸಬೇಕು ಅದನೆಲ್ಲ ಮಾಡಿದ್ದೇವೆ ಈಗ ಈಗ ಶುದ್ಧವಾದ ನೀರನ್ನು ಒದಗಿಸ್ತ ಇದ್ದೇವೆ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು